ಹಲೋ ಹಲೋ ನೀವು ಹೇಳಿರಿ ಆಯಿತಮ್ಮ

ನೋಡಮ್ಮ ಬೇರೆ ಬೇರೆ ಹೂವ್ಗೆ ಬೇರೆ ಬೇರೆ ಹೂವು ಬೇರೆ ಬೇರೆ ರೇಟ್ ಇದಾವೆ ಮಲ್ಲಿಗೆ ಹೂವಿಗೆ ಸಾವಿರ ರೂಪಾಯಿ ಐತಮ್ಮ ಆಮೇಲೆ ಶಾವಂತಿಗೆ ಹೂವ್ಗೆ ಎರಡು ಎರಡು ಸಾವಿರ ರೂಪಾಯಿ ಐತಿ ಹಂಗೇ ಮಾರ್ತೀವಮ್ಮ ನಾವು ಎಲ್ಲ ಕಡೆ ಕೊಡ್ತೀವಿ ಎಲ್ಲ ದೇವಸ್ಥಾನ್ಕು ಕೊಡ್ತೀವಿ ನಿಮ್ಗೆ ಎಷ್ಟು ಬೇ ಎಷ್ಟು ಮಾರು ಬೇಕಾಗಿತ್ತು ಎಷ್ಟು ಎಷ್ಟು ಮಾರು ಬೇಕಮ್ಮ ಅದ್ರ ಮ್ಯಾಲೆ ಡಿಸೈಡ್ ಮಾಡ್ತೀವಿ ಹೇಳಿ ರೀ ನೀವು ಎಷ್ಟು ಮಾರು ಬೇಕು ಏಯ್ ಮಾ ನಾನು ಹೇಳಾಕತ್ತೀನಲ್ರಿ ನಾವು ಎಲ್ಲ ಗುಡಿಗೆ ಕೊಡ್ತೀವಿ ರೀ ನೀವು ಎಷ್ಟು ಬೇಕು ಹೇಳಿರಿ ಅದ್ರ ಮ್ಯಾಲೆ ರೇಟ್ ಹೊಂದುಸ್ತೀನ್ ರೀ ಹೇಳ್ರಿ ಆಯ್ತು ತೊಗೋಳ್ರಿ ನಿಮಗೆ ಎಂಟ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಮಾಡ್ತೀನಿ ಎಂಟ್ನೂರು ರೂಪಾಯಿ ಮಾಡ್ತೀನಿ ಯಾವ ಮಲ್ಲಿಗೆ ಹೂವು ಅಂದರೆ ಎಂಟ್ನೂರು ರೂಪಾಯಿ ಮಾಡ್ತೇನೆ ನೋಡಿರಿ ಕೊಡ್ತೀನಲ್ರಿ ಕೊಡು ಆ ಥರದ್ದು ರಿ ಆ ಥರದ್ದು ಸಿಗ್ತವೆ ಎಲ್ಲ ಸಿಗ್ತವೆ ಎಲ್ಲ ಸಿಗ್ತವೆ ಆ ಥರದ್ದು ಬೇರೆ ರೇಟ್ ರೀ ಈ ಥರದ್ದು ಬೇರೆ ರೇಟ್ ರೀ ಮಲ್ಗೆ ಹೂವಿಂದು ಮಾರಿಂದು ಬೇರೆ ರೇಟ್ ರೀ ಬಿಡಿ ಹೂವು ಆ ಥರದ್ದು ಬೇರೆ ರೇಟೆ ತೊಗೊತೀನಿ ರೀ ಕಡಿಮೆ ಇದಾವೆ ರೀ ಅದ್ರದ್ದು ಐದ್ನೂರು ರೂಪಾಯಿ ರೀ ಇದ್ರದ್ದು ಎಂಟ್ನೂರು ರೂಪಾಯಿ ರೀ ಹಾಂ ಅದು ಆರ್ನೂರು ರೂಪಾಯಿ ಕೆ ಜಿ ಐತಿ ನೀವು ಕೇಳಾತ್ತೀರಿ ಅಂತ ಐದ್ನೂರು ರೂಪಾಯ್ಗೆ ಕೊಟ್ಟೇನೆ ರೀ ನಿಮಗೆ ಇಷ್ಟು ಬಿಟ್ಟು ಇಲ್ಲ ಎಲ್ಲ ಗುಡಿಗೂ ತೊಗೊಂಡು ಹೋಕ್ತಾರಮ್ಮ ನಮ್ಮಲ್ಲಿ ನಾವು ಕೊಡ್ತೀವಿ ಅಷ್ಟಕ್ಕೇ ಕೊಡ್ತೀವಿ ಬಂದು ಒಯ್ಬೋದು ನೀವು ಬಂದು ಒಯ್ಬೋದು ಬೆಳಿಗ್ಗೆ ಬನ್ರಿ ಬೆಳ್ ಬೆಳಿಗ್ಗೆ ಬೆಳಿಗ್ಗೆ ಬಂದು ಬೆಳಿಗ್ಗೆ ಎಂಟು ಗಂಟೆಗೆ ಬನ್ರಿ ಹಾಂ ಕೊಡ್ತೀವಮ್ಮ ಬೆಳಿಗ್ಗೆ ಎಂಟು ಗಂಟೆಗೆ ಫ್ರೆಶ್ನೇ ಬರ್ತವೆ ಫಸ್ಟ್ ಬಂದ ಕೂಡಲೇ ನಿಮ್ಗೇ ಕೊಡ್ತೀವಿ ಮತ್ತೆ ಬಂದು ತೊಗೊಂಡು ಹೋಗಿ ರೀ ಇಲ್ಲೇ ಗಾಂಧಿ ಚೌಕ ಅಂತ ಇಲ್ಲೇ ಅಲ್ಲೇ ಬನ್ರಿ ಹಾಂ ಕಳಿಸ್ ರೀ ಕಳಿಸ್ ರೀ ಕಳಿಸ್ ರೀ ಅಮ್ಮ ಕಳಿಸ್ತೇನೆ ಕಳಿಸ್ ರೀ ಅಮ್ಮ ಓಕೆ ಹಾಂ ನಮಸ್ಕಾರ